ನಾವು ನಮ್ಮ ತೋಟದಲ್ಲಿ ಸಣ್ಣಕಿರುವಾಗಿಂದನು ಕಾಳಜಿ ಮಾಡಿ ಬೆಳೆಸಿದ ಗಿಡ ಈವಾಗ ಹೂವು ಬಿಟ್ಟಿದೆ ಅಂದಾಗ ಅದ್ರು ಅದರಲ್ಲಾಗೋ ಸಂತೋಷನ ಹೇಳ್ಕೊಳ್ಳೋದಕ್ಕೇ ಆಗೋದಿಲ್ಲ ತುಂಬ ಅಂದರೆ ತುಂಬ ಸಂತೋಷ ಆಗತ್ತೆ ಆ ಹೂ ಬಿಟ್ಟಾಗ ಆ ಮೊಗ್ಗಾದಾಗ ಯಾವಾಗ ಹೂ ಆಗುತ್ತೆ ಅಂತ ಕಾಯೋದು ಹೂ ಆದಾಗ ಅದು ನೋಡೋ ನೋಡೋಕಂತಾನೆ ಒಂದಿಷ್ಟು ಟೈಮ್ ಇಟ್ಕೊಳ್ಳೋದು ಆ ಹೂವನ್ನಂತೂ ಆ ಗಿಡದಿಂದ ಕೀಳೋದಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಆ ಹೂನ ಕಿತ್ತು ಮುಡ್ಕೊಬೋದು ಅಥವಾ ದೇವ್ರಿಗಿಡ್ಬೋದು ಅಥವಾ ನಮ್ಮ ಪ್ರೀತಿಪಾತ್ರರಿಗೆ ಆ ಹೂನ ಕೊಡ್ಬೋದು ಅದೇ ಗಿಡ ತುಂಬ ಹೂವಾಗಿದ್ದರೆ ಅದನ್ನು ತೆಗೆದು ದೇವರಿಗೆ ಮಾಲೆ ಮಾಡ್ಬೋದು ಅದೇ ಮರದ ತುಂಬ ಹೂವಾಗಿದ್ದರೆ ಅದನ್ನು ತೆಗೆದು ನಾವು ಮಾರುಕಟ್ಟೇಲಿ ಮಾರೋದಾಗಿ ಮಾರೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಕೊಡೋದು ಮಾಡ್ಬೋದು ಅಥವಾ ಯಾ ಅದನ್ನು ಮಾಲೆ ಮಾಡಿ ನಮ್ಮ ಗಾಡಿಗಳಿಗೆ ಅಲಂಕಾರ ಮಾಡೋದಾಗಿರ್ಬೋದು ಅಥವಾ ಮನೆಗಳಿಗೆ ಕೂಡ ನಾವು ಅದನ್ನು ಅಲಂಕಾರ ಮಾಡ್ಬೋದು ಅದರ ಸುವಾಸನೆ ಇಡೀ ಮನೆ ತುಂಬ ಬರುವಾಗ ಎಲ್ಲರ ಮೂಡ್ ಏನಿದೆ ಅದು ತುಂಬ ಖುಷಿಯಾಗಿರತ್ತೆ ಮನೆಯಲ್ಲಿ ತುಂಬ ಶಾಂತಿಯುತ ವಾತಾವರಣ ಇರತ್ತೆ ತುಂಬ ಸಂತೋಷದ ವಾತಾವರಣ ಇರತ್ತೆ ಹೀಗೆ ಹೂವಿಂದ ಆಗೊ ಪ್ರಯೋಜನಗಳು ಒಂದಾ ಎರಡಾ ಅದು ಗಾರ್ಡನಲ್ಲಿ ಹೂ ಬಿಟ್ಟಿದೆ ಅಂತ ನೋಡೊದ್ ನೋಡುವಾಗ ಆ ಗಾರ್ಡನ್ ನೋಡೋ ನೋಟನೇ ಬೇರೆ ಆ ಆ ಗಾರ್ಡನಿಗೆ ಬರೊ ಲಕ್ಷಣವೇ ಬೇರೆ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಆ ಹೂವನ್ನು ನೋಡಿದಾಗ ಯಾವ ಮನುಷ್ಯರಿಗೆ ತಾನೇ ಆನಂದ ಆಗಲ್ಲ ಎಲ್ಲರಿಗೂ ತುಂಬ ಆನಂದ ಆಗತ್ತೆ ಅದು ನೋಡಿದಾಗ ಮನಸಲ್ಲಿ ಒಂಥರಾ ಖುಷಿ ಒಂಥರಾ ಶಾಂತಿ ಒಂಥರಾ ನೆಮ್ಮದಿ ಅದೆಲ್ಲ ಬರೀ ಹೂವಿಂದ ಮಾತ್ರ ಮನುಷ್ಯರಿಗೆ ತಂದ್ಕೊಡೋಕ್ಕೆ ಸಾಧ್ಯ ಅದು ಬರೀ ನಮ್ಮ ನೇಚರಿಂದ ಮಾತ್ರ ಆ ನೇಚರಿಗೆ ಮಾತ್ರ ನಮಗೆ ಶಾಂತಿನ ತಂದ್ಕೊಡೋದಾಗಿರ್ಬೋದು ನಮ್ಮಲ್ಲಿ ಯಾವುದೇ ಯಾವುದೇ ಭಾವನೆಗಳನ್ನು ಹುಟ್ಟಿಸೋ ಶಕ್ತಿ ನಮ್ಮ ನೇಚರಿಗಿದೆ ಅದು ಹೂಗಳಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಇದೆ ಅದರ ಬಣ್ಣ ಅದರ ಸುವಾಸನೆ ಇವೆಲ್ಲವೂ ಕೂಡ ಮನುಷ್ಯರ ಮನಸ್ಸಿಗಾಗಿರ್ಬೋದು ಅವರ ಹೃದಯಕ್ಕಾಗಿರ್ಬೋದು ಅದು ತುಂಬ ಹಿತ ನೀಡತ್ತೆ ತುಂಬ ಮುದ ನೀಡತ್ತೆ